ನಾವು ಸಣ್ಣವರು ಇದ್ದಾಗ್ಲಿಂದ ಒಂದನೇ ತರಗತಿಲಿಂದ ಸೆಕೆಂಡಿಗೆ ಪಸ್ಟ್ ಇಯರ್ ಪಿ ಯು ಸಿ ತನಕ ನಾವು ಓದಿದ್ದೀವಿ ನಾವು ಓದಿರೋದೆಲ್ಲ ನಮ್ಮ ಕೂಡಲಗಿ ತಾಲ್ಲೂಕು ಇರ್ತದಲ್ಲ ಉಜಿನಿ ಗ್ರಾಮ ಅಂತ ಅಲ್ಲಿ ನಾವು ಓದಿದೀವಿ ಅಲ್ಲಿಂದ ನಮಗೆ ಸ್ವಲ್ಪ ನಮ್ಮ ತಂದೆಯವರು ಹೆಲ್ತ್ ಡಿಪಾರ್ಟ್ಮೆಂಟ್ದಾಗೆ ಕೆಲಸ ಮಾಡ್ತೀವಿ ನಮ್ಮ ಕೈಲಿ ಕಷ್ಟ ನಾಲ್ಕು ಮಂದಿ ನಾವು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನಾವು ನಾಲ್ಕು ಮಂದಿ ಗಂಡು ಮಕ್ಳು ಒಬ್ರು ಹೆಣ್ಮಕ್ಳು ಎಲ್ಲ ಬರ್ತಕ್ಕಂಥ ಸಂಬಳದೊಳಗೆ ನಾವು ಜೀವನ ಮಾಡ್ಬೇಕು ನಮ್ಮಲ್ಲಿ ಸ್ವಲ್ಪ ಆರ್ಥಿಕತೆ ಕಮ್ಮಿ ಇತ್ತು ಆವಾಗ ಸ್ವಲ್ಪ ನಮಗೆ ಕಷ್ಟ ಇತ್ತು ಇನ್ನು ಬರ್ತಾ ಬರ್ತಾ ಬರ್ತಾ ನಾವು ಇಲ್ಲಿಗೆ ಬಂದಾಗ ನಮ್ಮ ಪ್ರ್ಯಾಪಾರ ಆದಂಥ ನಮ್ಮ ಬಳ್ಳಾರಿ ಇಲ್ಲಿ ಬಂದು ಅಮ್ರಪುರ ಗ್ರಾಮಕ್ಕೆ ಬಂದಾಗ ನಾವು ಆವಾಗ ಇಂಪ್ರೂವ್ಮೆಂಟ್ ಆಗ್ತೇ ಅಂತ ಬಂದಿದೀವಿ ನಾವು ಇವಾಗ ನಾವು ಏನು ಅಂದರೆ ಇಲ್ಲಿಂದ ಒಂದೇ ಓದಲಿಲ್ಲ ನಾವು ಬಂದ ಮೇಲೆ ನಾವು ಸ್ವಲ್ಪ ಜಿನ್ನ ಇದು ಜೋಳ ಸೂರ್ಯಪಾನ ಹಾಕ್ಕೊಂಡು ಜಿನ್ನು ಒಂದರಿಂದ ಒಂದು ಹದಿನೈದು ವರ್ಷ ಮಾಡಿದ್ವಿ ಆಮೇಲೆ ಹದಿನೈದು ವರ್ಷ ಮಾಡಿದಮೇಲೆ ಎಲೆಕ್ಟ್ರಿಕಲ್ ಮಾಡಿದ್ವಿ ಎಲೆಕ್ಟ್ರಿಕಲ್ ಮಾಡಿದಮೇಲೆ ಇವಾಗ ನಾವು ಮತ್ತೆ ಹಂಗೆ ನಾವು ಎಲೆಕ್ಟ್ರಿಕಲ್ ಮುಂದ್ವರಿಸ್ಕೊಳ್ತ ಆಮೇಲೆ ಮೈನ್ಸು ಮಾಡಿದ್ವಿ ಮೈನ್ಸ್ನಲ್ಲಿ ಲಾಸ್ ಆದ್ವಿ ಆಮೇಲೆ ಈ ರಿಯಲ್ ಎಸ್ಟೇಟ್ ಮಾಡಿದ್ವಿ ಅದ್ರೊಳಗೆ ಸ್ವಲ್ಪ ಲಾಭ ತೊಗೊಂಡ್ವಿ ಮತ್ತೆ ಬ್ರೋಕರ್ ಕೆಲಸ ಮಾಡಿದ್ವಿ ಅದ್ರೊಳಗೆ ನಾವು ಸ್ವಲ್ಪ ಲಾಭ ತೊಗೊಂಡೆವು ಅದು ತೊಗೊಂಡ್ಮೇಲೆ ನಿಮ್ನ ಮತ್ತೆ ನಾವು ಸ್ವಲ್ಪ ಸ್ವಲ್ಪ ಸ್ವಲ್ಪ ಅಂದ್ರೆ ನಮ್ಮ ಇಂಪ್ರೂವ್ಮೆಂಟ್ ಆಕ್ಕೋಳ್ತ ಬಂದ್ವಿ ನನಗೆ ಇವಾಗ ಸ್ವಲ್ಪ ಸುಧಾರ್ಸಿದ್ದು ನಮಗೆ ಎರಡು ಮಕ್ಳು ಇದ್ದಾರೆ ನಮ್ಮ ಫ್ಯಾಮಿಲಿ ಇದೆ ಎರಡು ಮಕ್ಳು ಇದ್ದಾರೆ ಅವ್ರನ್ನ ಓದಿಸ್ಕೋಳ್ತ ಜೀವನ ಮಾಡ್ಕೋಳ್ತ ಇದ್ದೀವಿ ಆದರೂ ನಮ್ಮಲ್ಲಿ ಎರಡು ಮಕ್ಳು ಇದ್ದಾರೆ ಯಾವುದೂ ಈ ಮುಂದೆ ನಾವು ಕಷ್ಟ ಬಿದ್ದಿದೇವೆ ಹಿಂದೆ ಹಿಂದೆ ಕಷ್ಟ ಬಿದ್ದೀವಿ ಇವಾಗ ಸ್ವಲ್ಪ ಪರವಾಲ್ಲ ನಮ್ಮ ಜೀವನ ಸುಧಾರ್ಸ್ಕೋಳ್ತ ಬಂದ್ನ ಬರಕತ್ತೈತೆ ಆದ್ಮೇ ಸುಧಾರ್ಸ್ಕೋಳ್ತ ಬರತೈತೆ ಆ ಕಾರಣ ನಾವು ನಮ್ಮ ಮಕ್ಳನ ಸ್ವಲ್ಪ ಚೆನ್ನಾಗಿ ಓದಿಸಿ ಅವ್ರನ್ನ ಒಂದು ಥರ ವಿದ್ಯಾವಂತ್ರನ್ನಾಗಿ ಮಾಡಿಕೊಂಬೋದು ನಮ್ದು ಆಸೆ ಅದನ್ನು ಅವರು ಮಕ್ಳಿಗೆ ನಾವು ಭಾಳ ಹೇಳ್ತೀವಿ ಚೆನ್ನಾಗೆ ಓದ್ರಪ್ಪ ನೀವು ನಾಲ್ಕು ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೋಬೇಕು ಚೆನ್ನಾಗಿರ್ಬೇಕು ಅಂತ ಅವ್ರಿಗೇಳಿ ನಮ್ಮ ಮಕ್ಳನ್ನು ಒಂದು ಉನ್ನತ ಸ್ಥಾನಕ್ಕೆ ತರ್ಬೇಕು ಅನ್ನೋದು ಒಂದು ನಮ್ದು ಆಸಕ್ತಿ ಐತೆ ಆ ಆಸಕ್ತಿಗೋಸ್ಕರ ನಾವು ಶ್ರಮ ಪಡ್ತಿದ್ವಿ ನಮ್ಮ ಮಕ್ಳೂ ಚೆನ್ನಾಗಿ ಓದ್ತಾಯಿದ್ದಾರೆ ಅದ್ರ ಮೇಲೆ ನಾವೂ ಜೀವನ ಮಕ್ಳೇ ಆಸ್ತಿ ನಮಗೆ ಇದ್ದಂಗೆ ಇವಾಗ ಯಾಕೆಂದ್ರೆ ಮಕ್ಳನ್ನ ಬೆಳ್ಸಿದ್ರೇ ಅಲ್ಲ ನಮ್ಮ ಮಕ್ಳು ಚೆನ್ನಾಗಿದ್ರೇ ಅಲ್ಲ ನಮಗೆಲ್ಲ ಇಂಥೋರ ಮಕ್ಳು ಎಂತಪ್ಪ ಇಂಥವ್ರು ಈಗ ಚೆನ್ನಾಗಿ ಇದಾರಂತೆ ಇಂಥ ಕೆಲಸದಾಗೆ ಇದಾರಂತೆ ಅಂಥ ಕೆಲಸದಾಗೆ ಇದಾರ ಎಲ್ಲ ಅಂತ ಹೇಳ್ತಾರೆ ನಾವು ಮೊದಲು ನಮ್ಮ ತಂದೆಯವರ ಕಾಲದೊಳಗೆ ಈಗ ಮೂವತ್ತು ವರ್ಷದ ಹಿಂದೆ ನಮಗೆ ಎಸ್ ಎಲ್ ಸಿ ಆಗಿರೋದು ಮೂವತ್ತು ವರ್ಷದಿಂದ ನಾನು ಒಂದು ನಕಾರ ಮಾಮೂಲು ಅಂಜಿಕೆ ಅಂಜುಗಳು ಮಾಮೂಲು ಏನೋ ನಮಗೆ ಈ ಸವಲತ್ತುಗಳೇ ಇದ್ದಿಲ್ಲ ಇಂಥ ಸವಲತ್ತಿದ್ರೆ ನಾ ಬೇಕಾಧಂಗೆ ಇಂಪ್ರೂವ್ಮೆಂಟ್ ಆಗಬೌದು ಆಗಿತ್ತು ಆದರೆ ಬಡತನ ಒಂದು ಆಮೇಲೆ ಸೌಲಭ್ಯಗಳು ಇಲ್ಲ ಕನ್ನಡ ಶಾಲೆಯಲ್ಲಿ ನಾವು ಭಾಳ ಹೊಡೆಸ್ಕೊಂಡೀವಿ ಒದೆಸ್ಕೊಂಡೀವಿ ನಮ್ಮ ಶಿಕ್ಷಕರಿಗೆ ಆವಾಗ ಗೌರವ ಕೊಡ್ತಿದ್ವಿ ಈ ಕಾಲ್ದಲ್ಲಿ ಗೌರವ ಕೊಡ್ತಕ್ಕಂಥ ಮಾತೇ ಇಲ್ಲ ಆವಾಗ ಎಲ್ಲಾರು ಹಿಂಗೆ ಒಂದು ಓಣಿ ಒಳಗೆ ಬಂದಂದ್ರೆ ನಾವು ಸೈಡಾಗಿ ಹೋಗ್ತಿದ್ವಿ ಈಗ ಶಿಕ್ಷಕರು ಅಂದ್ರೆ ಒಂಥರ ದೇವ್ರ ಸಮಾನ ಒಂದೂ ಪೇಪರು ಪೆನ್ನು ತೊಗೋಳೊ ಯೋಗ್ಯತೆ ಸಿಗ್ತಾವೆ ಭಾಳ ಜನಗಳಿಗೆ ಇದ್ದಿಲ್ಲ ನನಗೆ ಅಂತಲ್ಲ ಭಾಳ ಜನಗಳಿಗೆ ಇದ್ದಿಲ್ಲ ಆವಾಗಿನ ಓದು ನಮಗೆ ಸ್ವಲ್ಪ ಚೆನ್ನಾಗಿ ಇತ್ತು ಆದರೆ ಇಷ್ಟು ಫ್ರೀಡಮಾಗಿ ಓದು ಇದ್ದಿಲ್ಲ ಸ್ವಲ್ಪ ಕಷ್ಟಕರ ಓದುವಾಗ ಆದ್ದರಿಂದ ನಾವು ಹಂಗೆ ಬಂದು ನಮ್ದು ಸ್ವಲ್ಪ ಸ್ವಲ್ಪ ಇಂಪ್ರೂವ್ ಮಾಡ್ಕೋಳ್ತ ಬಂದಿದ್ದೀವಿ ನಾವು ಇವಾಗ ಪರ್ವಿಲ್ಲ ಮೊದಲಿದ್ದ ಕಷ್ಟ ಏನಿಲ್ಲ ಈಗ ನಾವು ಒಂದು ರೀತಿ ಸುಧಾರ್ಸ್ಕೋಳ್ತ ಬಂದಿದೀವಿ ಯಾವುದೇ ಸಮಸ್ಯೆಗಳು ಇಲ್ಲ ಮುಂದೆ ನಮ್ಮ ಮಕ್ಳು ಚೆನ್ನಾಗಿ ಓದಿ ಮುಂದೆ ಉನ್ನತ ಓ ಸ್ಥಾನಕ್ಕೆ ಹೋಗಿಬಿಟ್ರೆ ನಮಗೆ ಅದೇ ಒಂದು ಸ್ವಲ್ಪ ಆಸೆ ಐತೆ ಆ ಆಸೆ ಈಡೇರಿ ಬಿಟ್ರೆ ಆಯ್ತು ಇನ್ನು ನಮ್ಮ ಕಷ್ಟಗಳಂತು ಮಾಮೂಲಿ ಹಿಂಗೆ ಇದ್ವು ಇವಾಗ ಚೆನ್ನಾಗಿ ಇದೀವಿ ನಾವು ಯಾವುದೇ ಕಾರಣಕ್ಕು ಚೆನ್ನಾಗೇ ಇದೀವಿ ಅದಕ್ಕೋಸ್ಕರ ನಾವು ಇಷ್ಟೇ ನಾವು ನಮ್ಮ ಮಕ್ಳಿಗೆ ಹೇಳೋದು ಇಷ್ಟೇ ನೀವು ಚೆನ್ನಾಗಿ ಓದ್ಕೋ ಹೋಗಪ್ಪ ಇವಾಗಿನ ಕಾಲಕ್ಕೆ ಚೆನ್ನಾಗೈತೆ ನಮ್ಮ ಕಾಲ ಎಲ್ಲ ಭಾರಿ ಕಷ್ಟ ನಾಲ್ಕು ನಾಲ್ಕು ಮಂದಿ ಐದೈದು ಮಂದಿ ನಮ್ಮ ಕುಟುಂಬ ಅದ್ರೊಳಗೆ ನಾವು ಬೆಳೆದದ್ದೇ ಹೆಚ್ಚಿನದು ಹಾಂಗೆ ನಂದು ನಾವೆಲ್ಲ ನಮ್ಮ ಹುಡುಗರಿಗೆಲ್ಲ ಬುದ್ಧಿ ಹೇಳ್ತಾ ಇದ್ದೀವಿ ಅವ್ರ ಪ್ರಕಾರ ನಾವು ಕಷ್ಟವಿದ್ದೆಲ್ಲ ಅವರಿಗೆ ಹೇಳಬೇಕಲ್ಲ ಅವ್ರು ಆ ನಾವು ಕಷ್ಟ ಬಿದ್ದು ಅವ್ರಿಗೆ ಹೇಳಿದ್ರೆ ಅವ್ರು ತಿಳ್ಕೋಳ್ತಾರೆ ತಿಳ್ಕೊಂಡು ನಮ್ಮ ಅಪ್ಪಾವರು ಹಿಂಗೆ ಕಷ್ಟಬಿದ್ರು ಅಂತೆ ಹಂಗೆ ಕಷ್ಟಬಿದ್ರು ಅಂತೆ ಅಂತ ಅಂದು ಅವರು ನಮ್ಮ ಕಷ್ಟವನ್ನ ತಿಳ್ಕೊಂಡು ಅವರು ಒಂದು ಸ್ಥಾನಕ್ಕೆ ಬರ್ತಾರೆ ನಾವೇ ಯಾವ ಕಷ್ಟಿಲ್ಲ ಯಾವುದೇ ಇಲ್ಲ ಇದಿಲ್ಲ ಅಂದರೆ ಮತ್ತೆ ಅವರು ಮಾಮೂಲು ಸ್ವಲ್ಪ ಅಹಂಕಾರ ಅದಕ್ಕೆಂತ ನಾವು ಹಿಂದೆ ಏನು ಕಷ್ಟ ಬಿದ್ದೀವಿ ಭಾಳಾ ಕಷ್ಟ ಬಿದ್ದೀವಿ ಅವಾಗ ಹಿಂದೆ ಅಂಥ ಕಷ್ಟ ನೀವು ಬೀಳ ಬೇಡ್ರಿ ಅಂತ ನಾವು ಹೇಳಕತ್ತೀವಿ ಅವರು ನಮ್ಮಂತೆ ಮಾತು ಕೇಳ್ತಾರೆ ಆದರೆ ಅವರು ಚೆನ್ನಾಗಿ ಓದಿ ಪಾಸಾಗಲಿ ನಮ್ಮವ್ರು ನಾವು ಹಿಂಗೇ ಕಾ ಸ್ವಲ್ಪ ಇದ್ರೂ ಇಷ್ಟೊಂದೆಲ್ಲ ತಿಳ್ಸಿದೀವಿ ಸ್ವಲ್ಪ ಕಷ್ಟ ಬಿದ್ದೀವಿ ಸುಖವೂ ಸಿಕ್ಕಿದೆ ಅದಕ್ಕೆ ನಾವು ಇಷ್ಟು ತೀರಿಸ್ತಾಯಿದ್ದೀವಿ